ಹೌದು ನನಗೆ ವಾಯುಗುಣ ಅಥ್ವಾ ಯಾವುದೇ ಉರಿಯುವ ಬೇಸಿಗೆ ಅಥ್ವಾ ಕೊರೆಯುವ ಚಳಿಗಾಲ ನಾನು ಅನುಭವಿಸಿದೀನಿ ಅದು ನನ್ನ ಅನುಭವ ಹೇಗಿತ್ತು ಅಂತ ನಾನು ನಿಮ್ಮಲ್ಲಿ ಹೇಳುವುದಾದರೆ ಈ ಹವಾಮಾನ ಬದಲಾವಣೆಯಿಂದ ಪ್ರತೀ ಮೂರು ತಿಂಗಳಿಗೊಮ್ಮೆ ಹವಾಮಾನ ಬದಲಾಗುತ್ತಲೇ ಇರುತ್ತದೆ ಆದ್ದರಿಂದ ನಾವು ಅದಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗುತ್ತಲೇ ಇರುತ್ತೇವೆ ಆದರೆ ನಾನು ಒಂದು ಸಮಯದಲ್ಲಿ ಓದುವುದಕ್ಕಾಗಿ ನಾನು ಬಳ್ಳಾರಿಗೆ ಹೋಗಿದ್ದೆ ಆ ಬಳ್ಳಾರಿಯಲ್ಲಿ ನೀವು ಯಾವುದೇ ಸಮಯ ನೋಡಿರಬಹುದು ಯಾವುದೇ ತಿಂಗಳಲ್ಲಿ ಆಗಿರಬಹುದು ಅಲ್ಲಿ ಬೇಸಿಗೆ ಸಮಯ ಎಂದು ಬಂದಾಗ ಮಾರ್ಚಿಂದ ಜೂನ್ವರೆಗೂ ತುಂಬ ಅಂದರೆ ತುಂಬ ನಮಗೆ ಹೇಳುವುದಕ್ಕೆ ಆಗುವುದಿಲ್ಲ ಎಷ್ಟು ಬಿಸಿ ಅಂದರೆ ನೀವು ಎಂತಹ ಏ ಸಿಯಲ್ಲಿ ಇದ್ದರು ಕೂಡ ನೀವು ಬೆವರುತ್ತೀರ ಅಂತಹ ಬಿಸಿ ಮತ್ತು ಬೇಸಿಗೆ ಕಾಲವನ್ನು ಈ ಬಳ್ಳಾರಿಯಲ್ಲಿ ನಾನು ನೋಡಿದ್ದೇನೆ ಅದು ಮಾರ್ಚಿಂದ ಜೂನ್ವರೆಗೂ ಇರುತ್ತದೆ ಮೂರು ತಿಂಗಳವರೆಗೂ ತುಂಬ ಅಂದರೆ ತುಂಬ ಅಲ್ಲಿ ಬಿಸಿಲು ಕಾಲಕ್ಕಿಂತ ಹೆಚ್ಚು ನಮಗೆ ಎಂಥ ಬಿಸಿ ಮುಟ್ಟುತ್ತೆ ಅಷ್ಟು ಬಿಸಿಯಾಗಿ ಕೆಂಡದ ಮೇಲೆ ಇದ್ದಂತೆ ನಮಗೆ ಭಾಸವಾಗುತ್ತದೆ ಇನ್ನೂ ಬೇಸಿಗೆ ಕಾಲ ಬಿಟ್ಟು ಬೇರೆ ಕಾಲಕ್ಕೆ ಹೇಳಬೇಕು ಅಂದರೆ ಈಗ ನೀವು ಯಾವುದಾದರೂ ಊರಿಗೆ ಹೋಗುತ್ತೀರಿ ಅಲ್ಲಿ ಬೇಸಿಗೆ ಕಾಲ ಇರುತ್ತೆ ಆದರೆ ನಿಮಗೆ ಆ ಆ ಬಿಸಿ ಎಷ್ಟು ಕಡಿಮೆ ಇರುತ್ತದೋ ಅದೇ ರೀತಿ ಅಲ್ಲಿ ಬಳ್ಳಾರಿಯಲ್ಲಿ ಬೇಸಿಗೆ ಕಾಲ ಮುಗಿದ ಮೇಲೆ ಬೇರೆ ಕಾಲದಲ್ಲೂ ಕೂಡ ತುಂಬ ಬಿಸಿಯಾಗೇ ಇರುತ್ತೆ ಅಂದರೆ ಬೇಸಿಗೆ ಕಾಲಕ್ಕಿಂತ ಕಡಿಮೆ ಬಿಸಿಯಾಗಿ ಇರುತ್ತದೆ ನಿಮಗೆ ಬೇರೆ ಊರಿನಲ್ಲಿ ಇದ್ದಾಗ ಬಿಸಿ ಎಷ್ಟು ಅನಿಸುತ್ತೋ ಅಷ್ಟು ಬಿಸಿ ಬೇಸಿಗೆ ಕಾಲ ಅಂತ ನಿಮಗೆ ಭಾಸವಾಗುತ್ತೆ ಅಂತಹ ಬಿಸಿ ಬೇಸಿಗೆ ಕಾಲದಲ್ಲಿ ಈ ತರಹದ ನಾನು ಒಂದು ಹವಾಮಾನ ಬದಲಾವಣೆ ನೋಡಿದ್ದೇನೆ ಆದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ನೀವು ಕೆಂಡದ ಮೇಲೆ ಕೂತಿರಬೇಕು ಆ ಥರ ನಿಮಗೆ ಬೇಸಿಗೆ ಕಾಲ ಭಾಸವಾಗುತ್ತದೆ ಬಳ್ಳಾರಿಯಲ್ಲಿ ನೀವು ಇನ್ನೂ ಬೇರೆ ಕಾಲದಲ್ಲಿ ನೋಡಬೇಕು ಅಂದರೆ ಅಲ್ಲೂ ಅವ ಆಗಲೂ ಕೂಡ ಮಳೆ ಒಂದು ಬಂದಿಲ್ಲ ಅಂದರೆ ನೀವು ಬೇರೆ ಸಮಯದಲ್ಲಿ ಅಲ್ಲಿ ಬೇಸಿಗೆಯೇ ಅಂತ ತಿಳ್ಕೊಂಬಿಡಬೇಕು ಅಷ್ಟು ಬಿಸಿಯಾದ ವಾತಾವರಣ ಹೊಂದಿದೆ ಬಳ್ಳಾರಿ